ಬಸ್ ಅಂದರೆ ಅನೇಕ ಪ್ರಯಾಣಿಕರನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಒಂದು ರಸ್ತೆ ವಾಹನವಾಗಿದೆ ಇದರಲ್ಲಿ ಕೆಲವೊಂದು ಬಸ್ಗಳಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ಹೊಂ ಪ್ರಯಾಣಿಕರನ್ನು ಹೊತ್ತು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಹೇಳಬೇಕೆಂದರೆ ಬಸ್ ಅತ್ಯಂತ ಸಾಮಾನ್ಯ ರೀತಿಯ ಏನು ಡಬಲ್ ಡೆಕ್ಕರ್ ಮತ್ತು ಬಸ್ ಸಣ್ಣ ಬಸ್ ಮಿನಿ ಬಸ್ ಹೀಗೆ ಹಲವಾರು ಬಗೆಯಲ್ಲಿ ಬಸ್ಗಳನ್ನು ವಿಂಗಡಿಸಬಹುದು ಬಸ್ಸಲ್ಲಿ ಕಂಡಕ್ಟರ್ ಇರ್ತಾರೆ ಡ್ರೈವರ್ ಇರ್ತಾರೆ ಅದಲ್ಲದೆ ಒಂದು ಅಥವಾ ಸುದೀರ್ಘ ಅಂತರದ ಸೇವೆಗಳಿಗಾಗಿ ಬಳಸಲಾಗಿದೆ ಹೆಚ್ಚು ವಿಶ್ವದ ವಿನ್ಯಾಸ ಅನೇಕ ವಿನ್ಯಾಸದಲ್ಲಿ ಬಸಗಳನ್ನು ನೀವು ನೋಡಬಹುದು ಇನ್ನು ಬಸ್ಗಳ ಬಗ್ಗೆ ಹೇಳಬೇಕಾದರೆ ಬಸ್ಸಲ್ಲಿ ನಾನಾ ಬಗೆಯ ಸೀಟ್ಗಳುಂಟು ಒಂದು ನಾರ್ಮಲ್ ಸೀಟ್ ಇರ್ತದೆ ಅದರಲ್ಲಿ ಖಾಲಿ ಖಾಲಿ ಕುಳಿತುಕೊಳ್ಳಿಕ್ಕೆ ಮಾತ್ರ ಆಗುವುದು ಮಲಗಲಿಕ್ಕೆ ಆಗುವುದಿಲ್ಲ ಇನ್ನು ನಾವೇನು ಬಾಂಬೆಯೆಲ್ಲ ಬಸ್ ಹೋಗ್ತೇವೆ ಸ್ಲೀಪಿಂಗ್ ಬಸ್ ಅದರಲ್ಲಿ ಮಲಗಿಕೊಂಡು ಹೋಗಬಹುದು ಇನ್ನು ಸೆಮಿ ಸೀಟ್ ಅಂತ ಇರ್ತದೆ ಸೊ ಏನು ಅಲ್ಲಿ ಬರುವಂತಹ ಲಿವರನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಸ್ವಲ್ಪ ಬೆಂಡ್ ಮಾಡಿ ಮಲಗಿಕೊಂಡು ಕೂಡ ಪ್ರಯಣಿ ಪ್ರಯಾಣಿಸಬಹುದು ಕಿಟಕಿ ಬಗ್ಗೆ ಹೇಳಬೇಕೆಂದರೂ ಸಹ ಹಾಗೆ ಬಸ್ಸಲ್ಲಿ ಎ ಸಿ ಹವಾನಿಯಂತ್ರಿತ ಬಸ್ ಇರ್ತದೆ ಅದಲ್ಲದೆ ನಾರ್ಮಲ್ ಸಾದಾ ಬಸ್ ಅಂತ ಇರ್ತದೆ ಹವಾನಿಯಂತ್ರಿತ ಬಸ್ನ ಕಿಟಕಿ ಹೇಗಿರ್ತದಂದ್ರೆ ಅದು ಫುಲ್ ಗ್ಲಾಸಿನಿಂದ ಕೂಡಿ ಮುಚ್ಚಿರ್ತಾರೆ ಅದನ್ನು ನೀವು ಓಪನ್ ಕ್ಲೋಸ್ ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಅದು ಹವಾನಿಯಂತ್ರಿತ ಇನ್ನು ಸಾದಾ ಬಸ್ನಲ್ಲಿ ನೀವು ಕಿಟಕಿಯನ್ನು ತೆರಿಬಹುದು ಗ್ಲಾಸಿನದ್ದು ಇನ್ನು ಅದರಲ್ಲಿ ಕೂಡ ಡೀಸೆಲಿಂದಲೇ ಆಗಿದ್ದು ಇನ್ನು ಬಸ್ಸಿನ ಬಗ್ಗೆ ಹೇಳಬೇಕೆಂದರೆ ನಾನು ಇತ್ತೀಚಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದೆಂದರೆ ಈ ಶಿವಮೊಗ್ಗದಿಂದ ಮುಂಬೈಗೆ ಹೋಗಿದ್ದೇನೆ ಸ್ಲೀಪಿಂಗ್ ಬಸ್ ಅಂತ ಹೇಳಿಕೊಂಡು ಇಲ್ಲಿ ಆ ಬಸ್ಸಲ್ಲಿ ಕೂಡ ಪ್ರಯಾಣ ಹೇಗಿರ್ತದಂದ್ರೆ ಅಪ್ಪರ್ ಮತ್ತು ಲೋವರ್ ಕೇಸ್ ಅಂತ ಇರ್ತದೆ ಅಂದರೆ ಕೆಳಗೆ ಕೂಡ ಮಲಗಬಹುದು ಮೇಲೆ ಕೂಡ ಮಲ ಮಲಗಬಹುದು ಅಂತಹ ಆಸನಗಳು ಈ ಕೆಳಗೆ ಸ್ವಲ್ಪ ಮಲಗಿದವರಿಗೆ ಸ್ವಲ್ಪ ಆರಾಮದಾಯಕ ಇರುತ್ತೆ ಯಾಕಂತಂದರೆ ಬಸ್ ಅಲುಗಾಡುವಾಗ ನಮ್ಮನ್ನು ಅಷ್ಟು ಅಲುಗಾಡಿಸುವುದಿಲ್ಲ ಯಾಕೆಂದರೆ ಕೆಳಗಿನ ಭಾಗದಲ್ಲಿ ಇರುವುದರಿಂದ ಇನ್ನು ಅಪ್ಪರ್ ಕೇಸ್ ಬಗ್ಗೆ ಹೇಳಬೇಕೆಂದರೆ ಅಲ್ಲಿ ಮಲಗಿದರೂ ಕೂಡ ಸ್ವಲ್ಪ ಆರಾಮದಾಯಕವಾಗಿಲ್ಲ ಅದು ಯಾಕೆಂದರೆ ಬಸ್ ಅಲುಗಾಡುವಾಗ ನಮ್ಮನ್ನು ತುಂಬಾ ಅಲುಗಾಡಿಸ್ತದೆ ಇದು ನಮ್ಮ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬಹುದು ಅದಕ್ಕೂ ಕೂಡ ಈ ಕಾರಣ ಆಗಬಹುದು ಇಂತಹ ಬಸಗಳು ಇನ್ನು ಬಸ್ಸಿನ ಬಗ್ಗೆ ಹೇಳಬೇಕಂತ ಹೇಳಿದರೆ ತುಂಬ ಇದೆ ಇನ್ನು ಕ್ಯಾರಿಯರ್ ಕ್ಯಾರಿಯರ್ ಉಂಟು ಲಗೇಜ್ಗಳನ್ನು ಇಡಲಿಕ್ಕಂತ ಒಂದು ವ್ಯವಸ್ಥೆ ಕೂಡ ಉಂಟು ಬಸ್ಸಲ್ಲಿ ಕೆಲವು ಬಸ್ಸವರು ಕ್ಯಾರೇಜನ್ನು ಬಿಡುವುದಿಲ್ಲ ಅಂದರೆ ನಮಗೆ ಲಗೇಜ್ ಹಾಕಲಿಕ್ಕೆ ಬಿಡುವುದಿಲ್ಲ ಖಾಲಿ ಈ ವಿ ಆರ್ ಎಲ್ ಬಸ್ಸನ್ನು ತೆಕೊಂಡು ನೋಡಿ ಅಲ್ಲಿ ನಮಗೆ ಕ್ಯಾರಿಯರ್ ಅಂದರೆ ಲಗೇಜ್ ಹಾಕಲಿಕ್ಕಿಲ್ಲ ಪ್ರಯಾಣಿಕರಿಗೆ ಮಾತ್ರ ಪ್ರಯಾಣಿಸಲಿಕ್ಕೆ ನಿಮಗೆ ಲಗೇಜ್ ಇದ್ದರೆ ನಿಮ್ಮನ್ನು ಬಿಟ್ಟೇ ಹೋಗ್ತಾರೆ ಅಂಥ ಬಸ್ ಕೂಡ ನಮ್ಮಲ್ಲಿ ಉಂಟು